ಅಲೋ ಹಾಂ ಅಣ್ಣ ಹೇಳಿ ಅಣ್ಣ ನಾವು ಮಂಗಳೂರು ಮಂಗಳೂರಿಂದ ಮೀನು ಶಾಪಿಂದ ಮಾತಾಡ್ತಾ ಇದೀನಿ ನೀವು ಯಾರಣ್ಣ ಹಾಂ ಹೇಳಿ ಅಣ್ಣ ಹಾಂ ನನ್ನ ಹೆಸರು ಚಂದು ಅಂತ ಹ್ಞೂ ಅಣ್ಣ ಮಂಗಳೂರು ಮೀನು ಮೀನು ಶಾಪು ಹ್ಞೂ ಅಣ್ಣ ನಿಮ್ಗೆ ಯಾವ ಮೀನು ಬೇಕಣ್ಣ ಬಂಗ್ಡೆ ಮೀನು ಬೇಕಣ್ಣ ಹಾಂ ಫ್ರೆಶ್ಶಾಗಿ ಬೇಕಾ ಇಲ್ಲ ನಾನು

ಹಾಂ ಹೇಳಿ ಅಣ್ಣ ಹಾಂ ಹಾಂ ಸರಿ ಅಣ್ಣ ಆಮೇಲೆ ಹಾಂ ಮತ್ತು ಅಣ್ಣ ಅಣ್ಣ

ಹಾಂ ಲಾಬ್ಸ್ಟರ್ ಅದು ಅದು ಬೇಕಾ ಅಣ್ಣ ಅದು ಫುಲ್ ಫ್ರೆಶ್ಶಾಗಿರ್ಬೇಕಾ ಅಣ್ಣ ಹಾಂ ಸರಿ ಅಣ್ಣ ಅಲ್ಲ ಅಣ್ಣ ನೀವು ನಿ ನಮ್ಮ ನಮ್ಮಿಂದ ನೋಡ್ತೀರಾ ಇಲ್ಲ ಮಂಗ್ಳೂರ್ನವು ನಮ್ಮ ಎಲ್ಲ ಇದ್ದರೆ ಅವ್ರನ್ನ ಕರೆಸ್ತೀವಿ ಅಣ್ಣ ರೇಟು ರೇಟ್ ಸ್ವಲ್ಪ ಜಾಸ್ತಿಯೇ ಬರುತ್ತೆ ಅಣ್ಣ ನಾವು ಇಲ್ಲಿಂದ ಫ್ರೆಶ್ಶಾಗಿ ಇಲ್ಲ ಅಣ್ಣ ಇದು ಮಾಡೋದಣ್ಣ ಇದೆಲ್ಲ ಕಷ್ಟ ಎಲ್ಲ ರೇಟ್ ಜಾಸ್ತಿ ಎಲ್ಲ ಮೀನು ನಿಮಗೆ ಗೊತ್ತಲ್ವ ಬಂಗ್ಡೆ ಎಲ್ಲ ಪೇಮಸಲ್ಲವ ಮಂಗ್ಳೂರು ಪೇಮಸ್ ಅಲ್ಲವಾ ಅದಕ್ಕೆ ಅಣ್ಣ ಹ್ಞೂ ಅಣ್ಣ ಗೊತ್ತಾಗುತ್ತೆ ಫಂಕ್ಷನ್ನಿದೆ ಅಂತ ಇದು ಈ ಮೀನು ಸಿಗೋದು ಕಷ್ಟ ಅಣ್ಣ ಇದು ಪೇಮಸ್ ಮೀನು ನೀವು ಯಾವ ಮೀನು ಹೇಳಿದ್ರಿ ಫಸ್ಟು ಬಂಗ್ಡೆ ಮೀನಣ್ಣ ಬಂಗ್ಡೆ ಮೀನು ಒಂದು ಕೆ ಜಿ ಹೇಗಾರು ಮುನ್ ಮುನ್ನೂರು ರೂಪಾಯ್ಗೆ ಮುನ್ನೂರು ಐವತ್ತಕ್ಕೆ ಬರುತ್ತೆ ಅಣ್ಣ ಬನ್ನಿ ಮಾತಾಡಿ

ಅಣ್ಣ ನಿಮ್ಮ ಪ್ರೆಶ್ಶ ಫ್ರೆಶ್ಶಾಗಿ ಬೇಕಂದರೆ ಫ್ರೆಶಾಗಿ ಕೊಟ್ ಕಳಿಸಿ ಇಲ್ಲ ಪಾರ್ಸಲ್ ಕೇಳಿದ್ರೆ ನಾವೇ ಅಲ್ಲಿಗೆ ಬಂದು ಪಾರ್ಸಲ್ ಕೊಡ್ತೀವಿ ಅಣ್ಣ ನೀವು ಇರೋದೆಲ್ಲಿ ಅಣ್ಣ ಹಾಂ ಉ ಯಾವ ಊರಣ್ಣ ಹಾಂ ಸರಿ ಅಣ್ಣ ನಮ್ಮದು ಮಂಗಳೂರು ನಿಮ್ಗೆ ಯಾವ ಮೀನು ಅಣ್ಣ ನೀವು ಒಂದು ಕೆ ಜಿ ತಗಬಿಟ್ರೇ ಮತ್ತೆ ಮತ್ತೆ ನೀವು ನಮ್ಮ ನಮ್ಮ ಕಡೆಯೇ ಬರ್ತೀರ ಇನ್ನು ನಿಮ್ಮ ನಿಮ್ಮ ಊರ ಪಕ್ಕ ಇರೋರ್ಗೆ ಹೇಳಿ ಹಂಗೆ ಹೇಳಿ ಹಂಗೆ ಬನ್ನಿ ನಮ್ಮ ಕಡೆಯೇ ನೀವು ಒಂದು ಸರ್ತಿ ತಗಂಬಿಟ್ಟು ತಿನ್ಬಿಟ್ರಣ್ಣ ನೀವೇ ಬರ್ತೀರ ಸರಿ ಅಣ್ಣ ಅಣ್ಣ ಬನ್ನಿ

ಹಾಂ ಹಾಂ ಸರಿ ಅಣ್ಣ ನೀವು ಬಂದುಬಿಟ್ಟು ಬಂದು ಫೋನ್ ಮಾಡಿ ಎಲ್ಲ ನಾನು ರೆಡಿ ಮಾಡ್ತೀನಿ ಎಲ್ಲ ಮಾಡಿರ್ತೀನಿ ಇಲ್ಲಾದ್ರೆ ನೀವು ಬನ್ನಿ ಅಲ್ಲೇ ಕೆ ಜಿ ಹಾಕ್ಬುಟ್ಟು ಎಷ್ಟು ಬೇಕಾರೆ ಎಷ್ಟು ಒಂದು ಕೆ ಜಿ ಬೇಕಾರೆ ಅರ್ಧ ಕೆ ಜ್ ತಗಂಡು ಮಾತಾಡೋಣ ಹಾಂ ಸರಿ ಅಣ್ಣ ಸರಿ ಟ್ಯಾಂಗ್ಸ್ ಅಣ್ಣ